ನಾನು ಚಿಕ್ಕ ವಯ್ಸಲ್ಲಿದ್ದಾಗ ನಮ್ಮ ತಂದೆಯವರು ಅರಣ್ಯ ಇಲಾಖೆಯಲ್ಲಿ ಇದಾಗಿದ್ದರು ಯಾವುದು ಫಾರೆಸ್ಟ್ ಗಾರ್ಡ್ ಅಂತ ಹೇಳಿದ್ರೆ ಅರಣ್ಯ ಪಾಲಕರಾಗಿದ್ರು ಅವ್ರು ಜೊತೇಲಿ ಹುಟ್ದಾಗ ಇದು ಎಲ್ಲ ಈ ತಾಲೂಕಿನ ಎಲ್ಲ ಊರುಗಳಲ್ಲೂ ಅವರು ಅರಣ್ಯ ರಕ್ಷಕರಾಗಿ ಕೆಲಸ ಮಾಡ್ತಾಯಿದ್ದರು ನಾನು ಕೆಲವು ಕಡೆ ಈ ಬಂಡಳ್ಳಿ ಶಾಗ್ಯ ಮ ಮಾದೇಶ್ವರನ ಬೆಟ್ಟ ಈ ತಾಲೂಕಿಗೆ ಸಂಬಂಧಪಟ್ಟ ಎಲ್ಲ ಗ್ರಾಮಗಳಲ್ಲೂ ಆವಾಗಾವಾಗ ಮೂರು ಮೂರು ವರ್ಷಕ್ಕೂ ಟ್ರಾನ್ಸ್ಫರ್ ಮಾಡ್ತಾಯಿದ್ದರು ವಿದ್ಯಾಭ್ಯಾಸವೂ ಅಷ್ಟೇ ಒಂದನೇ ತರಗತಿಯಿಂದ ಎರಡು ನಾಲ್ಕು ಐದು ಪಿ ಯು ಸಿವರ್ಗೂನು ಈ ತಾಲೂಕಿನಲ್ಲೇ ಕೆಲಸ ಮಾಡಿದೆ ನಾನು ಇ ಇನ್ನು ಆವಾಗ ನಾನು ಈ ಈ ತಾಲೂಕಿನ ಎಲ್ಲ ಗ್ರಾಮ ಮತ್ತು ಅರಣ್ಯ ಪ್ರದೇಶಗಳಲ್ಲಿಯೂ ಕೂಡ ಕೆಲಸ ಓಡಾಡ್ತಾಯಿದ್ದೆ ಮತ್ತು ಈ ಈ ಈ ತಾಲೂಕಿನ ಪುಣ್ಯಕ್ಷೇತ್ರಗಳಾದ ಮಾದೇಶ್ವರನ ಬೆಟ್ಟ ಬ ಬ ಬೂದ ಬಾಳಿಗಾಮ ನಮ್ಮ ಮನೆದೇವರು ಮತ್ತು ವೆಂಕ್ಟರಮಣ ಸ್ವಾಮಿ ದೇವಸ್ಥಾನ ಮತ್ತು ಮುತ್ತತ್ತಿ ಬಿಳಿಗಿರಿ ಬೆಟ್ಟ ಮತ್ತು ಪುಣ್ಯಕ್ಷೇತ್ರಗಳಿಗೂ ಕೂಡ ನಾನು ಚಿಕ್ಕ ವಯ್ಸಿನಾಗ ಹೋಗ್ತಾಯಿದ್ದೋ ನಮ್ಮ ತಂದೆ ತಾಯಿ ಜೊತೆಯಲ್ಲೂ ಕೂಡ ತಿರ್ಪತಿಗೆ ಹೋದಾಗ ಅವರು ಧರ್ಮಸ್ಥಳ ತಿರ್ಪತಿಗೆ ಎಲ್ಲ ಹೋಗಿ ಅಲ್ಲಿ ಪುಣ್ಯಕ್ಷೇತ್ರಗಳು ನೋಡ್ಕೊಂಡು ಬರ್ತಾಯಿದ್ದೋ ನಾನು ದೊಡ್ಡೋನಾದಮೇಲೆ ನನಗೆ ಅರಣ್ಯ ಇಲಾಖೆಯಲ್ಲಿ ವನಪಾಲಕರಾಗಿ ಕೆಲಸ ಸಿಕ್ತು ಕೆಲಸ ಸಿಕ್ತಂಗೆ ದಾಂಡೇಲಿಯಲ್ಲಿ ಟ್ರೈನಿಂಗಿಗೆ ಒಂದು ವರ್ಷ ಟ್ರೈನಿಂಗ್ ಅಲ್ಲಿ ಮಾಡಿದೆ ಆ ಟ್ರೈನಿಂಗಿದಾಗ ಎಲ್ಲ ಕಡೆಯೂ ಕರ್ನಾಟಕ ಡಿಸ್ಟ್ರಿಕ್ಟ್ ಸ್ಟೇಟಲ್ಲಿ ಎಲ್ಲ ಕಡೆಯೂ ಹೋಗಿ ಅದು ಕೆಲಸ ಮ ತೋರಿಸ್ತಾಯಿದ್ ವೀಕ್ಷಣೆಗೆ ತೋರಿಸ್ತಾಯಿದ್ರು ಶಿವಮೊಗ್ಗ ಭದ್ರಾವತಿ ಆಮೇಲೆ ದಾಂಡೇಲಿ ಉಡುಪಿ ಆಮೇಲೆ ಬೆಳ್ ಬೆಳಗಾಮು ಮತ್ತು ಕೂರ್ಗು ಎಲ್ಲ ಕಡೆಯೂ ಕರ್ಕೊಂಡೋಗ್ತಾಯಿದ್ದರು ಅಲ್ಲೂ ಟ್ರೈನಿಂಗೂ ಇಲ್ಲೇ ಅಲ್ಲೇ ಓಡಾಡ್ತಾಯಿದ್ದೆ ಓಡಾ ಟ್ರೈನ್ ಮುಗಿಸಿ ಬಂದು ಪುನಃ ಆ ಕೆಲ್ಸಕ್ಕೆ ಸೇರಿದಾಗ ನಾನು ಅರಣ್ಯ ಪಾಲಕನಾಗಿ ಒಂದು ಹದಿನೈದು ವರ್ಷ ಸರ್ವೀಸ್ಸು ಮಾಡಿದೆ ನಂತರ ಅರಣ್ಯ ವಲಯ ಅರಣ್ಯಕಾ ಅಧಿಕಾರಿಯಾಗಿಯೂ ನನಗೆ ಉತ್ತೇಜ ಪದವಿ ಇದ್ಮಾಡಿದ್ರು ಆವಾಗ ನಾನು ಮಾದೇಶ್ವರನ ಬೆಟ್ಟ ಮತ್ತು ಇತರ ವ ಕಡೆ ವಲಯ ಅರಣ್ಯಾಧಿಕಾರಿಯಾಗಿ ಕೆಲಸ ಮಾಡಿದೆ ಸ್ವಲ್ಪ ದಿನ ಆದಮೇಲೆ ನನ್ನ ವರ್ಗಾವಣೆ ಮಾಡಿ ಕೆ ಆರ್ ಪೇಟೆಗೆ ಹಾಕಿದ್ರು ಅಲ್ಲಿ ಒಂದು ಮೂರು ವರ್ಷ ಕೆಲಸ ಮಾಡಿದೆ ಆಮೇಲೆ ತಿರ್ಗಿ ಇದಕ್ಕೆ ಹುಬ್ಳಿ ಧಾರ್ವಾಡಕ್ ಹಾಕಿದ್ರು ಸಾಮಾಜಿಕ ಅರಣ್ಯ ವಲಯಾಧಿಕಾರಿಯಾಗಿ ಅಲ್ಲಿ ಹಾಕಿದ್ರು ಅಲ್ಲೂ ಕೆಲಸ ಮಾಡಿದೆ ಅಲ್ಲಿ ಎಲ್ಲ ದಾಂಡೇಲಿ ಬೆಳಗಾಮ್ ಸುತ್ತಮುತ್ತಲಿನ ಹುಬ್ಬಳ್ಳಿ ಎಲ್ಲ ಒಂದು ಪ್ರದೇಶಗಳನ್ನು ಸುತ್ತಾಡಿ ಎಲ್ಲಮ್ಮನ ದೇವಸ್ಥಾನ ಅಲ್ಲೆಲ್ಲ ನೋಡಿಕೊಂಡು ವಾಪಸ್ಸು ತಿರ್ಗಿ ಟ್ರಾನ್ಸ್ಫರ್ ಮಾಡಿಕೊಂಡು ನಮ್ಮ ಕೆ ಆರ್ ನಗರಕ್ಕೆ ವಲಯ ಅಧಿಕಾರಿಯಾಗಿ ತಿರ್ಗಿ ಟ್ರಾನ್ಸ್ಫರ್ ಮಾಡಿದ್ರು ಮಾಡಿ ಮ್ ಮಾಡಿ ಮಾಡ್ತಾಯಿದ್ದರು ಮತ್ತು ಅಲ್ಲಿಂದ ನಾನು ನಿವೃತ್ತನಾದೆ ಈ ಮಧ್ಯ ನಮ್ಮ ಫ್ಯಾಮಿಲಿ ಮತ್ತು ಕುಟುಂಬ ಸಮೇತರಾಗಿ ಧರ್ಮಸ್ಥಳ ಉಡುಪಿ ಮಂತ್ರಾಲಯ ಮತ್ತು ಇದು ಯಾವುದು ಸ ಶಿರಡಿ ದೇವಸ್ಥಾನ ತಿರ್ಪತಿ ಭದ್ರಾಚಲಮ್ ಇಂತಹ ಒಳ್ಳೊಳ್ಳೆಯ ದೇವಸ್ಥಾನಗಳಿಗೂ ಕೂಡ ಆವಾಗಾವಾಗ ಹೋಗ್ತಾಯಿದ್ದೆ ಪುಣ್ಯಕ್ಷೇತ್ರಗಳ ದರ್ಶನ ಮಾಡ್ತಾಯಿದ್ದೆ ಮತ್ತು ನಮಗೆ ಯಾವುದೇ ಕೆಟ್ಟ ಹ್ಯಾಬಿಟ್ಸುಗಳು ಇರಲಿಲ್ಲ ಒಳ್ಳೆಯ ರೀತಿ ಹ್ಯಾಬಿಟ್ಸ್ ಇತ್ತು ಆಮೇಲೆ ಅರಣ್ಯ ಪ್ರದೇಶದಲ್ಲಿ ಸುತ್ತಾಡೋದಂದರೆ ಭಾರಿ ಇಷ್ಟ ನನಗೆ ಬೆಟ್ಟ ಗುಡ್ಡಗಳೆಲ್ಲ ಏರಿ ಇಳಿತಾ ಇದ್ದೆ ಊಟ ತಿಂಡಿಯಲ್ಲಿ ಭಾರಿ ಕಂಟ್ರೋಲಾಗಿದ್ದೆ ಅಂತಹ ಇದು ಕಾಯಿಲೆಗಳೇನಿಲ್ಲ ಸಧ್ಯ ಇವಾಗ ಸ್ವಲ್ಪ ಬಿ ಪಿ ಶುಗರ್ ಬಂದಿದೆ ವಿನಹ ಬೇರೆ ಯಾವ್ದು ಮೊದಲಿರ್ಲಿಲ್ಲ ಅದು ಈಗ ಮತ್ತು ನಿವೃತ್ತನಾದ ಬಳಿಕ ನನಗೆ ಮಂಡಿನೋವು ಒಂದು ಸ್ವಲ್ಪ ಇರೋದರಿಂದ ಎಲ್ಲಿಗೂ ಹೆಚ್ಚಿಗೆ ಸುತ್ತಾಡೋಕ್ಕಾಗೋಲ್ಲ ನನಗಿವಾಗ ವಯಸ್ಸು ಎಪ್ಪತ್ತೆಂಟು ವಯಸ್ಸು ಇವಾಗ ಹೆಚ್ಚಿಗೆ ಓಡಾಡ್ಲಿಕ್ಕಾಗೋಲ್ಲ ಆದರೂ ಕೂಡ ನಂದು ತೋಟ ಇದೆ ತೋಟದಲ್ ಹೋದಾಗ ಅಲ್ಲಿ ತೋಟದ್ ಕೆಲಸ ಇದೇ ರೀತಿ ಆಳುಗಳು ಜೊತೆಗೆ ಕೆಲಸ ತಗೊಂಡು ತೆಂಗಿನ ತೋಟ ಇದೆ ಅಲ್ಲೆಲ್ಲ ಸ್ವಲ್ಪ ಉಳುಮೆ ಮಾಡಿಕೊಂಡು ಅಲ್ಲೂ ಕಾಲ ಕಳಿತಾ ಇದ್ದೇನೆ ತುಂಬ ಬೇಜಾರಾದಾಗ ನಮ್ಮ ಹೊರಗಡೆ ನಮ್ಮ ಮಿಸ್ಸಸ್ ಕರ್ಕೊಂಡು ಹೊರಗಡೆ ದೇವಸ್ಥಾನಗಳಿಗೆ ಅಲ್ಲಲ್ಲಿ ಹೋಗ್ತಾಯಿರ್ತೀನಿ ಟೂರಿಗೆ ನಾನು ಪ್ರತ್ಯೇಕ ನಾನು ಮತ್ತು ನಮ್ಮ ಮಿಸ್ಸಸ್ಸು ಪ್ರತ್ಯೇಕವಾಗಿದ್ದೇವೆ ನಮಗೆ ಮೂರು ಜನ ಹೆಣ್ಮಕ್ಳು ಒಬ್ಬ ಗಂಡು ಮಗ ಎಲ್ಲರೂ ಮದುವೆ ಮಾಡಿ ಮೊಮ್ಮಕ್ಕಳು ಕೂಡ ಇಂಜಿನಿಯರ್ ಎಲ್ಲ ಓದ್ತಾಯಿದ್ದಾರೆ ಅಂಥದ್ದೇನು ಮನೆಯಿಂದ ತಾಪತ್ರಯಗಳ್ಯಾವುದು ಇಲ್ಲ ಹೆಲ್ತಿಯಾಗಿ ಸ್ವಲ್ಪ ಶುಗರು ಬಿ ಪಿ ಇದೆ ಅಷ್ಟೇ ವಿನಹ ಬೇರೆ ಏನು ಕೆಟ್ಟ ಹ್ಯಾಬಿಟ್ಸ್ ಇಲ್ಲ ಎಣ್ಣೆ ಗಿಣ್ಣೆ ಕುಡಿಯೋವಂಥದ್ ಕೆಟ್ಟ ಹ್ಯಾಬಿಟ್ಸ್ ನನಗಿಲ್ಲ ಆಯಿತು ಅದಲ್ಲದೇ ಇವಾಗ ಸ್ವಲ್ಪ ಹೆಚ್ಚಿಗೆ ಎಲ್ಲೂ ಓಡಾಡ್ಲಿಕ್ಕಾಗೋಲ್ಲ ಸುಸ್ತಾಗೋದರಿಂದ ಒ ಏಜ್ ಫ್ಯಾಕ್ಟಿಂದ ಓಡಾಡೋಕ್ಕಾಗ್ತಾಯಿಲ್ಲ ಊಟ ತಿಂಡಿಗಳು ಭಾರಿ ನಾ ನಾನ್ವೆಜ್ ಹೆಚ್ಚಿಗೆ ಯೂಸ್ ಮಾಡೋದಿಲ್ಲ ಇವು ನಾರ್ಮಲ್ ಊಟವೇ ಮಾಡ್ತಾಯಿದೀನಿ ಕೆಟ್ಟ ಹ್ಯಾಬಿಟ್ಸುಗಳ್ಯಾವ್ದು ನನಗೆ ಎಣ್ಣೆ ಗಿಣ್ಣೆ ಕುಡ್ಯೋದು ಡ್ರಿಂಕ್ಸ್ ಯಾವುದೂ ಇಲ್ಲ ಅದುಬಿಟ್ರೆ ಬೇರೆ ಹೋದ್ರೆ ಇದೇ ಮಕ್ಳು ಮನೆಗೆ ಹೋಗ್ತಿನಿ ಅಲ್ಲೊಂದು ಎರಡು ದಿನ ಇಲ್ಲೊಂದು ಎರಡು ದಿನ ಮೈಸೂರಲ್ಲಿ ಎರಡು ದಿನ ನನ್ನ ಮಗಳೊಬ್ಳು ಫಾರಿನ್ನಲ್ಲಿದಾಳೆ ಅವಳು ಅಮೇರಿಕಾದಲ್ಲಿದ್ದಾಳೆ ಬಿ ಇ ಇಂಜಿನಿಯರ್ ಮಾಡಿಕೊಂಡು ಅಷ್ಟೇ ಗ ಸ್ವಲ್ಪ ಬೇರೆ ಇನ್ಯಾವುದು ಹ್ಯಾಬಿಟ್ಸ್ ಇಲ್ಲ ಮೊಮ್ಮಕ್ಳು ಮದುವೆಯಾಗಿದೆ ಇನ್ನೊಬ್ಬಳು ಮದುವೆಯಾಗ್ಬೇಕು ಇವಾಗ ಅವಳು ಇಂಜಿನಿಯರೇ ಅವು ಅವ್ಳಿಗೂ ಆವಾಗಾವಾಗ ಯೋಗ ಕ್ಷೇಮ ತಿಳ್ಕೊಂಡು ಬರೋಕೆ ನಾನು ನಮ್ಮ ಮಿಸ್ಸಸ್ಸು ಬೆಂಗ್ಳೂರಿಗೆ ಹೋಗಿ ಹೋಗ್ತಾಯಿರ್ತೀವಿ ಬೆಟ್ಟ ಗುಡ್ಡಗಳು ಮತ್ತು ಅಲ್ಲಿ ಇಲ್ಲಿ ಓಡಾಡಬೇಕಂದ್ರೆ ಇವಾಗಲೂ ನನಗಿಷ್ಟ ಹೋಗ್ತಾಯಿರ್ತೀನಿ ಟ್ರಿಪ್ಪು ಇದು ಅದಕ್ಕೆಲ್ಲ ಹೋಗ್ತಾಯಿರ್ತೀನಿ ಅಲ್ಲೇ ತಂಗ್ತೀನಿ ಕ ಅರಣ್ಯ ಪ್ರದೇಶದಲ್ಲಿದ್ದ ದೇವಸ್ಥಾನಗಳಿಗೆ ಹೋಗಿ ಅಲ್ಲೇ ಒನ್ನೊಂದು ದಿನ ಇದ್ದುಬಿಟ್ಟು ಟ್ರೆಕ್ಕಿಂಗ್ ಮಾಡ್ಕೊಂಡು ಅಲ್ಲೇ ಇದ್ದುಬಿಟ್ಟು ಬರ್ತೀನಿ ಆ ನೇಚರ್ ಇದನ್ನು ನೋಡಿಕೊಂಡು ಸಂತೋಷ ಪಟ್ಕೊಂಡು ಬರ್ತೀನಿ ಮತ್ತು ನಮಗೆ ದನಗಳಿವೆ ದನಗಳನ್ನು ಸಾಕೊಂಡು ಅವು ಲಾಲನೆ ಪಾಲನೆ ಮಾಡಿಕೊಂಡು ನಾವು ನೋಡಿಕೊಂಡು ಅದಕ್ಕೆ ಸಂತೋಷ ಪಡ್ತೀವಿ ಬೇರೆ ಇನ್ನೂ ಇದು ತೋಟ ಮತ್ತು ದನದ್ದು ಬೆಂಗ್ಳೂರಲ್ಲೂ ಮನೆ ಇದೆ ಅಲ್ಲೂ ಹೋಗ್ತಾಯಿರ್ತೀನಿ ಬರ್ತಾಯಿರ್ತೀನಿ ಅಷ್ಟೇ ಸಾಕು